ನಾನು ಭೇಟಿ ನೀಡಿದ ಸ್ಥಳಗಳಲ್ಲಿ ಅತ್ಯಂತ ಆಸಕ್ತಿಕರವಾದ ಸ್ಥಳವೆಂದರೆ ಅದು ಸಿಧ್ಧಗಂಗಾ ಮಠ ಏಕೆಂದರೆ ಇಲ್ಲಿ ಹಲವಾರು ಜನಗಳು ಬರುತ್ತಾರೆ ಮತ್ತು ಹಲವಾರು ಕ್ಷೇತ್ರಗಳಿಂದ ಬರುತ್ತಾರೆ ಕಾರಣ ಇಲ್ಲಿನ ವಾತಾವರಣ ಮತ್ತು ಇಲ್ಲಿರುವ ಒಂದು ರೀತಿಯ ಪೋಜ಼ಿಟೀವ್ ಎನರ್ಜಿ ಉದಾಹರಣೆಗೆ ನಾವು ಶಿವಕುಮಾರೇಶ್ವರ ದೇವಾಲಯಕ್ಕೆ ಹೋದಾಗ ಅಲ್ಲಿ ಒಂದು ರೀತಿಯ ಮನಸ್ಸಿಗೆ ಸಮಾಧಾನವನ್ನು ನೀಡುತ್ತದೆ ಇದು ನನಗೆ ವಿಶೇಷವೆನಿಸುತ್ತದೆ ಹಾಗೂ ಅಲ್ಲಿ ಸಿದ್ಧಗಂಗಾ ಬೆಟ್ಟದ ಮೇಲಿರುವ ಗಂಗೆಯ ದೇವಾಲಯ ಹಾಗೂ ಸಿದ್ಧಲಿಂಗೇಶ್ವರ ಸ್ವಾಮಿ ಹೀಗೆ ಹಲವಾರು ದೇವಾಲಯಗಳಿವೆ ಇದಕ್ಕೆಲ್ಲದಕ್ಕೂ ಮಿಗಿಲಾದದ್ದು ಅಲ್ಲಿ ಓದುತ್ತಿರುವ ಮಕ್ಕಳ ಆಟ ಪಾಠಗಳನ್ನು ನೋಡಿದರೆ ಮನಸ್ಸಿಗೆ ತುಂಬ ಮುದವನ್ನು ನೀಡುತ್ತದೆ ಹಾಗೆಯೆ ಅಲ್ಲಿ ಎಷ್ಟು ಜನರು ಬಂದರೂ ದಾಸೋಹ ವ್ಯವಸ್ಥೆಯು ಇರುತ್ತದೆ ಬೆಳಗ್ಗೆ ಮದ್ಯಾಹ್ನ ಸಂಜೆ ಮೂರು ಸಮಯದಲ್ಲೂ ದಾಸೋಹ ವ್ಯವಸ್ಥೆಯನ್ನು ದೊರಕಿಸಲಾಗುತ್ತದೆ ಇದು ಇಲ್ಲಿನ ವಿಶೇಷ